ನನಗೆ ಬಟ್ಟೆ ಒಗ್ಯುದು ಅಂದರೆ ತುಂಬ ಇಷ್ಟ ನನಗೆ ನೀರಲೆಲ್ಲ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ ಬಟ್ಟೆ ಒಗ್ಯೋದು ಮತ್ತೆ ನಾನು ಬಟ್ಟೆಗಳನ್ನೆಲ್ಲ ತಂದು ಸರ್ಪ್ ಎಲ್ಲ ಹಾಕಿ ನೀರಿಗೆಲ್ಲ ಸರ್ಪ್ ಎಲ್ಲ ಹಾಕಿ ಮತ್ತೇ ನೆನಸಿಟ್ಟು ಒಂದು ಒಂದು ಗಂಟೆ ಬಿಟ್ಟು ನಾನು ಬಟ್ಟೆ ಒಗಿತೇನೆ ಆಗ ಸ್ವಲ್ಪ ಕೊಳೆ ಎಲ್ಲ ತುಂಬಾ ಹೋಗ್ ಹೋಗಿರ್ತದೆ ನಮಗೆ ಬಟ್ಟೆ ಒಗಿಲಿಕ್ಕೆ ಸಹ ಸುಲಭ ಆಗ್ತದೆ ಸ್ವಲ್ಪ ಬ್ರೆಶ್ ಎಲ್ಲ ಜಾಸ್ತಿ ಹಾಕ್ಬೇಕಂತಿಲ್ಲ ಬೇಗ ಬೇಗ ಒಗಿಬೋದು ಬಟ್ಟೆ ಎಲ್ಲ ಮತ್ತೇ ಬಟ್ಟೆ ಒಗೆದಾದ ಮತ್ತೆ ಒಣಗಿಸ್ಲಿಕ್ಕೆ ಎಲ್ಲ ಹಾಕ್ತೇನೆ ನಾನು ಮತ್ತೇ ಇದು ಕಾಟನ್ ಬಟ್ಟೆಯನ್ನೆಲ್ಲ ನಾನು ಒಣಗಿಸುವಾಗ ನಾನು ಮೇಲುಗಡೆಯಿಂದ ಒಣಗಿಸಲಿಕ್ಕೆ ಹಾಕುದಿಲ್ಲ ಅಡನ್ ಅದನ್ನು ಉಲ್ಟ ಮಾಡಿ ನಾನು ಒಣಗಿಸಲಿಕ್ಕೆ ಹಾಕ್ತೇನೆ ಹಾಗೆ ಹಾಕಿದ್ರೆ ಕಲ್ಲರ್ ಎಲ್ಲ ಹೋಗುದಿಲ್ಲ ಬಟ್ಟೆಯದ್ದು ಬಿಸಿಲಿಗೆ ಎಲ್ಲ ಹಾಗಾಗಿ ಅದು ಉಲ್ಟ ಮಾಡಿ ನಾನು ಒಣಗಿಸಲಿಕ್ಕೆ ಹಾಕ್ತೇನೆ ಬಟ್ಟೆಗಳನ್ನು ಮತ್ತೇ ನಂದು ಗಟ್ ಗಂಡನದ್ದು ಗಂಡ ಗ್ಯಾರೇಜಿಗೆ ಹೋಗ್ ಹೋಗ್ತಾರೆ ಮತ್ತೆ ಅವರದ್ದು ಬಟ್ಟೆ ಗ್ಯಾರೇಜಿದು ಬಟ್ಟೆ ಎಲ್ಲ ಇದ್ದರೆ ಅದನ್ನು ನಾನು ಬೇರೆಯೇ ನೆನೆಸಿಟ್ಟು ಒಗಿತೇನೆ ಅಂದರೆ ಅದನ್ನು ನಾನು ಬಿಸಿ ನೀರಲ್ಲಿ ಮುಂಚಿನ ದಿವಸ ನಾನು ರಾತ್ರಿ ಬಿಸಿ ನೀರಲ್ಲಿ ಬಾಲ್ದಿಗೆ ಬಿಸಿ ನೀರು ಹಾಕಿ ಸರ್ಪ್ ಹಾಕಿ ಅದರಲ್ಲಿಯೆ ಇದು ನೆನೆಸಿ ಇಟ್ ಇಡ್ತೇನೆ ಯಾಕೆಂದ್ರೆ ಅದರಲಿದ್ದ ವಾಯಿಲ್ ಎಲ್ಲ ಬೇಗ ಹೋಗುದಿಲ್ಲ ಅದಕ್ಕಾಗಿ ಬಿಸಿ ನೀರಲ್ಲಿ ಸರ್ಪ್ ಹಾಕಿ ನೆನೆಸಿಟ್ಟು ಮತ್ತೆ ಮರು ದಿವಸ ಬೆಳಿಗ್ಗೆ ನಾನು ಅವರದ್ದು ಬಟ್ಟೆ ಎಲ್ಲ ಒಗಿತೇನೆ ಆಗ ನನಗೆ ಅದು ಒಗಿಲಿಕ್ಕೆ ಸಹ ತುಂಬ ಸುಲಭ ಆಗ್ತದೆ ಅದ್ರಲ್ಲಿದ್ದ ವಾಯಿಲು ಮತ್ತೇ ಗ್ಯಾರೇಜಲೆಲ್ಲ ಕೆಲಸ ಮಾಡುವಾಗ ತುಂಬಾ ಅದರಲ್ಲೆಲ್ಲ ಆಗ್ತದೆ ಎಣ್ಣೆ ವಾಯ್ಲದ್ದೆಲ್ಲ ಅದೆಲ್ಲ ಚೆಂದ ಹೋಗಿರ್ತದೆ ಅದು ಹೋಗ್ತದೆ ನನ್ಗೆ ಸುಲಭ ಆಗ್ತದೆ ಹಾಗೆ ಮಾಡಿದರೆ ಮತ್ತೆ ಮಕ್ಕಳದ್ದೆಲ್ಲ ಕೆಲವು ಕೆಲವು ನಾವು ಹೊಸತ್ ಬಟ್ಟೆ ಎಲ್ಲ ತಂದರೆ ಅದನ್ನು ನಾನು ಬೇರೆಯೇ ನೆನೆಸಿಡ್ತೇನೆ ಯಾಕೆಂದ್ರೆ ಕೆಲವು ಹೊಸ ಬಟ್ಟೆಯದ್ದೆಲ್ಲ ಕಲ್ಲರ್ ಎಲ್ಲ ಹೋಗ್ತದೆ ಹಾಗಾಗಿ ಫಸ್ಟಿಗೆ ನಮಗೆ ಗೊತ್ತಿರೋದಿಲ್ಲ ಅಲ್ಲಾ ಯಾವುದು ಬಟ್ಟೆ ಅದು ಕಲರ್ ಎಲ್ಲ ಹೋಗ್ತದ್ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಹೊಸತು ಬಟ್ಟೆ ಎಲ್ಲ ತಂದರೆ ಫಸ್ಟಿಗೆ ಒಗೆಯುವಾಗ ಬೇರೆಯೇ ನಾನು ನೆನೆಸಿಟ್ಟು ಒಗಿತೇನೆ ಕೆಲವು ಬಟ್ಟೆಯದ್ದು ಕಲ್ಲರ್ ಹೋಗ್ತದೆ ಕೆಲವು ಬಟ್ಟೆಯದ್ದೆಲ್ಲ ಹೋಗುದಿಲ್ಲ ಕಲ್ಲರು ಮತ್ತೇ ಬಟ್ಟೆ ಒಗೆಯುವಾಗ ನಾವು ಆ ನೀರನ್ನೆಲ್ಲ ನಾವು ತೆಂಗಿನ ಮರ ಎಲ್ಲ ಉಂಟು ಅದಕ್ಕೆ ತೆಂಗಿನ ಮರಕ್ಕೆ ಹೋಗುವಾಗೆ ನಾವು ತೋಡು ಎಲ್ಲ ಮಾಡಿ ಬಿಡ್ತೇವೆ ನೀರನ್ನು ಬಟ್ಟೆ ಒಗೆಯುವ ನೀರನ್ನು ವೇಸ್ಟ್ ಮಾಡೋದಿಲ್ಲ ಮತ್ತೇ ನಾವು ಬಟ್ಟೆ ಎಲ್ಲ ನಾನು ಜಾಸ್ತಿ ಬಟ್ಟೆ ಒಗ್ಯುದು ಅಂದರೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಬಟ್ಟೆ ಒಗೆದು ಹಾಕಿದ್ರೆ ಸಂಜೆ ನಮಗೆ ಒಣಗಿರ್ತದಲ್ಲ ಮತ್ತೆ ನಾವು ಚೆಂದ ಮಾಡಿ ಮಡಿಸಿ ಎಲ್ಲ ಇಡ್ಬೋದು ಬಟ್ಟೆಯನ್ನು ಮತ್ತೆ ಬಿಸಿ ಬಟ್ಟೆ ಬಿಸಿ ಇರುವಾಗಲೆ ನಾವು ತಂದು ಅದು ನಾಲ್ಕು ಗಂಟೆ ಹೊತ್ತಿಗೆ ಎಲ್ಲ ತಂದು ಮಡಿಸಿಟ್ಟರೆ ಅದು ತುಂಬ ನೀಟ್ ಆಗಿ ಮಡಿಸಿ ಅಲ್ಲಿ ಇಟ್ಟರೆ ಇಸ್ತ್ರಿ ಹಾಕಿ ಹಾಕಿದಾಗೆ ಇರ್ತದೆ ಬಟ್ಟೆ ನಮ್ಗೆ ಇಸ್ತ್ರಿ ಹಾಕ್ಬೇಕಂತಲಿಲ್ಲ ನಾವು ಇಸ್ತ್ರಿ ಹಾಕಿದಾಗೆಯೇ ಮಡಿಚಿಡಬೇಕು ಬಿಸಿ ಬಿಸಿ ಬಟ್ಟೆಯನ್ನೆಲ್ಲ ತಂದು ಮಡಿಸಿಡಬೇಕು ನಮಗೆ ಮತ್ತೆ ಅದು ಮರು ದಿವಸ ಎಲ್ಲ ಹಾಕ್ಲಿಕ್ಕೆ ನೀಟ್ ಆಗಿ ಇರ್ತದೆ ಅದು ಬಟ್ಟೆ ಮತ್ತೇ ಮಳೆಗಾಲದಲ್ಲಿ ಅಂತು ನಾವು ಬಟ್ಟೆ ಒಗಿಬೇಕಾದರೆ ನನ್ಗೆ ಒಣಗಿಸಲಿಕ್ಕೆ ತುಂಬ ಕಷ್ಟ ಮಳೆಗಾಲದಲ್ಲಿ ಬಟ್ಟೆ ಒಗ್ಯುದ್ ಅಂದರೆ ಅಂದರೆ ಬಿಸಿಲು ಇರೋದಿಲ್ಲ ಅಷ್ಟು ಮಳೆ ಎಲ್ಲ ಬರ್ತ ಇರ್ತದೆ ಹಾಗಾಗಿ ನಾವು ತುಂಬ ಟೈಟ್ ಆಗಿ ಅದರ ನೀರೆಲ್ಲ ತೆಗೆದು ಬಟ್ಟೆಯನ್ನು ಮತ್ತೇ ಇದು ಫ್ಯಾನ್ ಅಡಿಗೆಲ್ಲ ಸ್ವಲ್ಪ ಹೊರಗೆ ಹಾಕ್ತೇವೆ ಮತ್ತೆ ಮಳೆ ಬಂದಮೇಲೆ ನಾವು ಒಳಗಡೆ ಇಂದ ಹಗ್ಗ ಎಲ್ಲ ಕಟ್ಟಿ ಒಳಗಡೆ ನೀರು ಬೀಳದ ಜಾಗದಲ್ಲಿ ಒಣಗಿಸಲಿಕ್ಕೆ ಹಾಕ್ತೇವೆ ಒಳಗಡೆ ಸೈಡಿನಲ್ಲಿ ಮತ್ತೆ ರಾತ್ರಿಗೆಲ್ಲ ಫ್ಯಾನ್ ಹಾಕಿದ್ರೆ ಫ್ಯಾನ್ ಅಡಿಯಲ್ಲೆಲ್ಲ ನಾವು ನೆಲದಲ್ಲಿ ಎಲ್ಲ ಮತ್ತೆ ಹಗ್ಗ ಎಲ್ಲ ಕಟ್ಟಿ ಒಳಗೆ ಕಿಟಕಿಗೆ ಎಲ್ಲ ಹಗ್ಗ ಎಲ್ಲ ಕಟ್ಟಿ ಒಣಗಿಸಲಿಕ್ಕೆ ಹಾಕ್ತೇವೆ ಮಳೆಗಾಳದಲ್ಲಿ ಅಂದರೆ ಸ್ವಲ್ಪ ಬಟ್ಟೆ ಒಣಗಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ಆದರೆ ಬೇಸಿಗೆಕಾಲದಲ್ಲಿ ಬಟ್ಟೆ ಒಣಗಿಸಲಿಕ್ಕೆ ಏನು ಕಷ್ಟ ಇಲ್ಲ ಬೆಳಿಗ್ಗೆ ಬೇಗ ಬಟ್ಟೆ ಒಗೆದು ಒಣಗಿಸ ಒಣಗಿಸಲಿಕ್ಕೆ ಹಾಕಿದ್ರೆ ಸಹ ಮಧ್ಯಾಹ್ನ ಒಣಗಿರ್ತದೆ ಅಷ್ಟು ಬಿಸಿಲು ಇರ್ತದೆ ಬೇಸಿಗೆಕಾಲದಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ ಅದು ಬಟ್ಟೆಯೆಲ್ಲ ಒಣಗಿ ಮಕ್ಕಳದ್ದೆಲ್ಲ ಯುನಿಫಾರ್ಮ್ ಎಲ್ಲ ಇರ್ತದೆ ಕೆಲವು ಯುನಿಫಾರ್ಮ್ ಎಲ್ಲ ಬೇಗ ಒಣಗೋದಿಲ್ಲ ಅದು ಯುನಿಫಾರ್ಮ್ ಮಕ್ಕಳದ್ದೆಲ್ಲ ಮತ್ತೆ ಅದನ್ನೆಲ್ಲ ನಾವು ರಾತ್ರಿಗೆ ಎಲ್ಲಾ ಫ್ಯಾನಿನ ಅಡಿಯಲ್ಲಿ ಹಾಕ್ಲೇಬೇಕು ಯಾಕೆಂದ್ರೆ ಮರು ದಿವಸ ಅವರಿಗೆಲ್ಲ ಬಟ್ಟೆ ಎಲ್ಲ ಹಾಕಿಕೊಂಡು ಶಾಲೆಗೆ ಹೋಗ್ಬೇಕಲ್ಲ ಶಾಲೆಗೆ ಹೋಗುವಾಗ ಒಣಗಿರಬೇಕು ಹಾಗಾಗಿ ಫ್ಯಾನ್ ರಾತ್ರಿಗೆ ಎಲ್ಲ ಮಲಗುವಾಗ ನಾವು ಫ್ಯಾನ್ ಎಲ್ಲ ಹಾಕ್ತೇವೆ ಅಲ್ಲ ಆವಾಗ ಹಾಕ್ತೇವೆ ಬಟ್ಟೆಯನ್ನು ಮಳೆಗಾಲದಲ್ಲಿ ಎಲ್ಲ ಚೆಂದ ಮಾಡಿ ಒಣಗಿಸ್ತೇವೆ ಮತ್ತೆ ಬಟ್ಟೆ ಎಲ್ಲ ನಾವು ಮತ್ತೆ ಕೆಲವು ತುಂಬ ಕೊಳೆ ಆದ ಬಟ್ಟೆಯನ್ನೆಲ್ಲ ಬೇರೆಯೇ ನೆನೆಸಿಟ್ಟು ನಾನು ಬೇರೆಯೇ ನಾನು ಅದನ್ನು ಒಗ್ಯುದು ಲಾಸ್ಟಿಗೆ ಒಗ್ಯೋದು ಫಸ್ಟಿಗೆ ಹೊಸ ಬಟ್ಟೆ ಅಷ್ಟು ಕೊಳೆ ಎಲ್ಲ ಇರೋದಿಲ್ಲ ಅಲ್ಲಾ ಅದು ಬಟ್ಟೆಯನ್ನೆ ಫಸ್ಟಿಗೆ ಮೊದಲು ತೊಳೆದು ತೊಳೆಯೋದು ಮತ್ತೆ ನಾವು ಸರ್ಪು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಸರ್ಪ್ ಎಲ್ಲ ಹಾಕಿ ನೆನೆಸಿಟ್ಟರೆ ನಮಗೆ ನೀರು ತುಂಬ ಬೇಕಾಗ್ತದೆ ಅದು ಎಷ್ಟು ಸಾರಿ ನಾವು ನೀರಲ್ಲಿ ತೆಗೆದ್ರು ಸಹ ಬಟ್ಟೆ ಅನ್ನೋದು ಸರ್ಪಿನದ್ದು ಹೋಗುದಿಲ್ಲ ಬಟ್ಟೆ ಸಹ ಬೇಗ ಅದು ಇದಾಗ್ತದೆ ಹಾಳಾಗ್ತದೆ ಹಾಗಾಗಿ ಸ್ವಲ್ಪ ಸರ್ಪ್ ಹಾಕಿ ನೆನೆಸಿಡಬೇಕು ಕೆಲವುಸಾರಿ ನಾನು ಸರ್ಪ್ ಇಲ್ಲದಿದ್ದರೆ ಕೆಲವುಸಾರಿ ನಾನು ನೀರಲ್ಲಿ ಸಹ ನೆನೆಸಿಡ್ತೇನೆ ಬಟ್ಟೆಯನ್ನು ಬೆಳಿಗ್ಗೆ ಬೇಗ ಎದ್ದು ನಾನು ಒಂದು ನೀರಲ್ಲಿ ಒಂದು ಬಾಲ್ದಿಯಲ್ಲಿ ನೀರಲ್ಲಿ ಬಟ್ಟೆಯನ್ನು ನೆನೆಸಿಡಬೇಕು ಒಂದು ಗಂಟೆ ಒಂದು ಎರಡು ಗಂಟೆ ನೆನೆಸಿಟ್ಟರೆ ನೀರಲ್ಲಿ ಅದರದ್ದು ಸ್ವಲ್ಪ ಕೊಳೆ ಎಲ್ಲ ಸ್ವಲ್ಪ ಹೋಗ್ತದೆ ಅದು ಸಹ ಒಳ್ಳೇದು ಆಗ್ತದೆ ನಮಗೆ ಸರ್ಪ್ ಇಲ್ಲದಿದ್ದರೆ ನಾನು ಹಾಗೆಯೇ ಮಾಡುದು ಮತ್ತೆ ಬಟ್ಟೆ ಒಗೆಯೋದು ನೀರಲ್ಲಿ ಎರಡು ಗಂಟೆ ನೆನೆಸಿಟ್ಟು ಅದು ಸಹ ನಮಗೆ ಕೊಳೆ ಎಲ್ಲ ಬೇಗ ಬೇಗ ಹೋಗ್ತದೆ ಬಟ್ಟೆ ಒಗೆಯುವಾಗ ನನಗಂತೂ ನನಗಂತು ಬಟ್ಟೆ ಒಗ್ಯುದ್ ಅಂದರೆ ತುಂಬ ಇಷ್ಟ ತುಂಬ ಖುಷಿ ಆಗ್ತದೆ ಬಟ್ಟೆ ಒಗಿಲಿಕ್ಕೆ ಅಷ್ಟೆ ನಾನು ಹೇಳುದು